ತುಮಕೂರು ಜಿಲ್ಲೆ ಜಿಲ್ಲೆಯಲ್ಲಿ ಹಲವಾರು ವೀಕ್ಷಿಸುವ ಸ್ಥಳಗಳಿವೆ ಮನೋರಂಜನೆಯ ಸ್ಥಳಗಳೂ ಇವೆ ಯಾವ್ಯಾವುವು ಎಂದರೆ ಅಮಾನಿ ಕೆರೆ ಅಮಾನಿ ಕೆರೆಯಲ್ಲಿ ಉದ್ಯಾನವನವೂ ಕೂಡ ಇದೆ ಭಾಳಷ್ಟು ಗಿಡಗಳನ್ನು ಕೂಡ ಬೆಳೆಸಿದ್ದಾರೆ ಅದಲ್ಲದೇ ಅಲ್ಲಿರುವಂಥ ಕೆರೆಯು ತುಂಬ ದೊಡ್ಡದಾಗಿದ್ದು ನೋಡಲು ಸೊಗಸಾಗಿದೆ ಅದಲ್ಲದೇ ಸಿದ್ಧಗಂಗೆ ಬೆಟ್ಟ ಹಾಗೂ ಸಿದ್ಧಗಂಗೆ ಬೆಟ್ಟ ಹಾಗೂ ಸಿದ್ಧಗಂಗಾ ಮಠ ಕ್ರೀಡಾಂಗಣವೂ ಕೂಡ ಇದೆ ಮಹಾತ್ಮ ಗಾಂಧಿ ಕ್ರೀಡಾಂಗಣವೂ ಕೂಡ ಇದೆ ಅಲ್ಲಿ ಪ್ರತಿ ಬಾರಿಯೂ ವರ್ಷಕ್ಕೊಮ್ಮೆ ಫುಟ್ಬಾಲ್ ಟೂರ್ನಮೆಂಟ್ ಸಹ ನಡೆಯುತ್ತದೆ ಅದಲ್ಲದೇ ಭದ್ರಮ್ಮ ಚೌಟ್ರಿ ಹತ್ರ ಗೋರ್ನ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಿನ ಮುಂಭಾಗ ಒಂದು ಗ್ರೌಂಡ್ ಕೂಡ ಇದೆ ಅಲ್ಲಿ ಹಲವಾರು ಫಂಕ್ಷನ್ಗಳು ನಡೆಯುತ್ತವೆ ದೊಡ್ಡ ದೊಡ್ಡ ವಿ ಐ ಪಿಗಳು ಈರೋಗಳು ಎಲ್ಲರೂ ಬರುತ್ತಾರೆ ಹಾಗೂ ತುಮಕೂರಿನ ಸಿದ್ಧಗಂಗಾ ಮಠವು ತುಂಬ ದೊಡ್ಡ ಮಠವಾಗಿದ್ದು ಇಲ್ಲಿನ ಶ್ರೀ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದುಕೊಂಡವರೇ ಧನ್ಯ ಹಾಗೂ ಅವರ ಮಾ ಅವರ ಸ್ ಹೆಸರಿನಲ್ಲಿ ಎಷ್ಟೊಂದು ಮಠಗಳು ಇವೆ ಆಶ್ರಮಗಳೂ ಇವೆ ಮಠಗಳು ಸ್ಕೂಲ್ಗಳು ಎಷ್ಟೊಂದು ಇವೆ ಮನೋರಂಜನೆ ಸ್ಥಳಗಳೆಂದರೆ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ಕೂಡ ಇದೆ ಚಿತ್ರಮಂದಿರಗಳು ಎಂದರೆ ಅಲ್ಲಿ ಕೃಷ್ಣ ಟಾಕೀಸ್ ಚಿತ್ರಮಂದಿರ ಹಾಗೂ ಮಾರುತಿ ಟಾಕೀಸ್ ಹಾಗೂ ಉಲ್ಲಾಸ ಟಾಕೀಸ್ ಗಾಯತ್ರಿ ಟಾಕೀಸ್ ಇನ್ನೂ ಮುಂತಾದ ಸಿನಿಮಾ ಚಿತ್ರಮಂದಿರಗಳೂ ಇವೆ ಅದಲ್ಲದೇ ಸಾಂಸ್ಕ್ರತಿಕ ಚಟುವಟಿಕೆಗಳು ಕೂಡ ನಡೆಯುತ್ತವೆ ಎಲ್ಲೆಲ್ಲಿ ಎಂದರೆ ಅವು ಬಂದು ಶ್ರೀ ಸಿದ್ಧಗಂಗಾ ಮಠ ಆವರಣದಲ್ಲಿ ಎಷ್ಟೊಂದು ಸಾಂಸ್ಕ್ರತಿಕ ನಾಟಕಗಳು ನಡೆಯುತ್ತವೆ ಹಾಗೂ ಭದ್ರಮ್ಮ ಚೌಟ್ರಿ ಹತ್ತಿರ ಇರುವ ಒಂದು ಗ್ರೌಂಡಿನಲ್ಲಿ ಅಲ್ಲಿ ಎಷ್ಟೊಂದು ಸಾಂಸ್ಕ್ರತಿಕ ಚಿತ್ರಣಗಳು ನಾಟಕಗಳು ಎಷ್ಟೊಂದು ನಡೆಯುತ್ತವೆ ಅದಲ್ಲದೇ ಕ್ರೀಡಾ ಸೌಲಭ್ಯಗಳು ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ಹಲವಾರು ಕ್ರೀಡಾ ಸೌಲಭ್ಯಗಳು ಇವೆ ಜಿಮ್ ಹಾಗೂ ಕ್ರೀಡೆಗೆಂದೇ ರನ್ನಿಂಗ್ ಟ್ರ್ಯಾಕ್ ಫುಟ್ಬಾಲ್ ಕ್ರಿಕೆಟ್ ಹಾಗೂ ಬ್ಯಾಸ್ಕೆಟ್ ಬಾಲನ್ನು ಸಿದ್ಧಗಂಗಾ ಆಸ್ಪತ್ರೆಯ ಆವರಣದಲ್ಲಿ ಹಾಕಿದ್ದಾರೆ ಅಲ್ಲಿ ಸಂಜೆ ಹೊತ್ತು ಕ್ರೀಡೆ ಆಡಲು ಬಿಡುತ್ತಾರೆ ದೊಡ್ಡ ಬ್ಯಾಸ್ಕೆಟ್ ಬಾಲ್ ಗ್ರೌಂಡೇ ಇದೆ